ತುಮಕೂರು ಜಿಲ್ಲೆಯಲ್ಲಿ ಜನರು ಈಗಲೂ ಕೂಡಾ ಪ್ರತಿದಿ ಪ್ರತಿ ದಿನವೂ ಒ ದೊಡ್ಡ ದೊಡ್ಡ ಸವಾಲುಗಳನ್ನ ಎದುರಿಸ್ತಿದ್ದಾರೆ ಅವುಗಳು ಏನೆಂದರೆ ಹೆಚ್ಚಾಗಿ ನೀರಿನ ಸಮಸ್ಯೆ ಅಂದರೆ ನನಗೆ ತಿಳಿದಿರೋ ಹಾಗೆ ನೀರಿನ ಸಮಸ್ಯೆ ಒಂದು ಸ್ವಲ್ಪ ಮಟ್ಟಿಗೆ ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚಾಗಿ ಇದೆ ಅಂದರೆ ಮೂರು ಅಥವಾ ನಾಲ್ಕು ದಿನಕ್ಕೊಮ್ಮೆ ಜನರಿಗೆ ನೀರನ್ನು ಬಿಡುವುದು ಅಂದರೆ ಸರ್ಕಾರದ ವತಿಯಿಂದ ಅಂದರೆ ಮುನ್ಸಿಪಾಲ್ಟಿ ಮಹಾನಗರ ಪಾಲಿಕೆಗಳಿಂದ ನೀರನ್ನು ಮೂರು ನಾಲ್ಕೊಮ್ಮೆ ದಿನಕ್ಕೊಮ್ಮೆ ಬಿಡುವುದು ಈ ರೀತಿಯ ಒಂದಿಷ್ಟು ಕೆಲಸಗಳಿಂದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಮತ್ತು ಬಳಕೆ ಮಾಡಲು ನೀರನ್ನು ಸಮಸ್ಯೆಯಾಗುತ್ತಿದೆ

ಇನ್ನೊಂದು ದೊಡ್ಡ ಸಮಸ್ಯೆ ಏನೆಂದರೆ ವಾಯುಮಾಲಿನ್ಯ ಅಂದರೆ ಹೆಚ್ಚಾಗಿ ಜನರು ತಮ್ಮ ಸ್ವತಹ ಸ್ವಂತ ವಾಹನಗಳನ್ನು ಬಳಸುವುದರಿಂದ ಅವರು ಎಲ್ಲಾ ಏನೇ ಒಂದು ಕೆಲಸಕ್ಕೆ ಹೋಗಬೇಕಾದರೆ ಅಥವಾ ತಾವೇ ಒಂದು ಏನಾದರೂ ಕೆಲಸ ಮಾಡಬೇಕಾದ್ರೆ ಅವಾಗ ಅವರು ತಮ್ಮದೇ ಆದ ಒಂದಿಷ್ಟೂ ಸ್ವತ್ತ ವಾಹನಗಳನ್ನು ಬಳಸುತ್ತಿದ್ದಾರೆ ಸ್ವಂತ ವಾಹನಗಳ ಬಳಸುವುದಿಂದ ಹೆಚ್ಚಾಗಿ ಜನರು ಸ್ವಂತ ವಾಹನಗಳನ್ನು ಬಳಸುವುದರಿಂದ ಜಾಸ್ತಿ ವಾಯು ಮಾಲಿನ್ಯ ಸಂಭವಿಸುತ್ತದೆ ಸ್ ಅಂದರೆ ಜಾಸ್ತಿ ವಾಯು ಮಾಲಿನ್ಯ ಆಗುತ್ತೆ ಯಾಕೆಂದರೆ ಎಲ್ಲಾರು ಪ್ರತಿಯೊಬ್ಬರು ತಮ್ಮ ತಮ್ಮ ದ್ವಿಚಕ್ರ ವಾಹನಗಳು ಮತ್ತು ನಾಲ್ಕು ಚಕ್ರದ ಕಾರುಗಳನ್ನು ಬಳಸುವುದರಿಂದ ಹೆಚ್ಚು ವಾಯುಮಾಲಿನ್ಯ ಸಂಭವಿಸುತ್ತದೆ ಮತ್ತೇನಂದರೆ ಇದು ಇದನ್ನು ತಡೆಗಟ್ಟಲೂ ಹೆಚ್ಚಾಗಿ ಜನರು ಒಂದು ಸರ್ಕಾರಿ ವಾಹನಗಳನ್ನು ಬಳಸಬೇಕು ಸರ್ಕಾರಿ ವಾಹನಗಳನ್ನು ಬಳಸೋದರಿಂದ ಅಥವಾ ಈ ದೊಡ್ಡ ದೊಡ್ಡ ಬಸ್ಸುಗಳು ಅಂದರೆ ಪ್ರೈವೇಟ್ನವರ ದೊಡ್ಡ ಬಸ್ಸುಗಳನ್ನು ಬಳಸೋದರಿಂದ ತಮ್ಮ ಸ್ವಂತ ವಾಹನಗಳನ್ನು ಎಷ್ಟು ಬೇಕೋ ಅಷ್ಟಕ್ಕೆ ಉಪಯೋಗ ಮಾಡಿದರೆ ಯಾವುದೇ ರೀತಿಯ ಒಂದು ವಾಯು ಮಾಲಿನ್ಯಗಳು ಸಂಭವಿಸುವುದಿಲ್ಲ ಮತ್ತೇನಂದರೆ ಮಣ್ಣಿನ ಪದರ ಮಣ್ಣಿನ ಪದರವು ಕಡಿಮೆಯಾಗುತ್ತಿದೆ ಅಂದರೆ ಹೆಚ್ಚಾಗಿ ಮಳೆ ಬೀಳುತರಿದರಿಂದ ಮಣ್ಣಿನ ಸವಕಳಿಯಾಗಿ ಒಂದು ಮಣ್ಣಿನ ಸವಕಳಿಯಾಗಿ ಮಣ್ಣಿನ ಪದರ ಹಾಳಾಗುತ್ತಿದೆ ಇದು ಒಂದು ಕೂಡ ಒಂದು ದೊಡ್ಡ ಸಮಸ್ಯೆಯಾಗಿದೆ ಅಂತ ಹೇಳಬೋದು ಮತ್ತು ಈ ವಾಯುಮಾಲಿನ್ಯ ಆಗುವುದರಿಂದ ಈ ತುಮಕೂರು ಜಿಲ್ಲೆಯಲ್ಲಿ ತಮ್ಮ ಜ ನಮ್ಮ ಜನರ ಮೇಲೆ ಹೆಚ್ಚಾಗಿ ಆರೋಗ್ಯದ ಪರಿಣಾಮ ಹೆಚ್ಚಾಗುತ್ತಿದೆ ಅಂದರೆ ವಾಯುಮಾಲಿನ್ಯದಿಂದ ವಯಸ್ಸಾದವರಿಗೆ ಕೆಮ್ಮು ಬರುವುದು ಮತ್ತು ಉಪ್ಪಸ ಬರುವುದು ಈ ರೀತಿಯ ಒಂದಿಷ್ಟು ಆರೋಗ್ಯ ಸಮಸ್ಯೆಗಳು ಕಾಡುತ್ತಿವೆ ಮತ್ತು ಚಿಕ್ಕ ಮಕ್ಕಳು ಕೂಡ ಶಾಲೆಗಳಿಗೆ ಹೋಗುವಾಗ ಮತ್ತು ಹೊರಗಡೆ ಯಾವಾಗಲಾದರು ಸಣ್ಣ ಒಂದು ಹೋಗುವಾಗ ಅವರಿಗೂ ಕೂಡ ಈ ವಾಯುಮಾಲಿನ್ಯದಿಂದ ಅವರ ಉಸಿರಾಟದ ಮೇಲೆ ಪರಿಣಾಮ ಬೀರುತ್ತಿದೆ ಇಂಥ ಒಂದಿಷ್ಟು ಆರೋಗ್ಯದ ಸಮಸ್ಯೆಗಳನ್ನು ನಾವು ಕಾಣಬಹುದು ಮತ್ತು ಏನೆಂದರೆ ಕೌಟುಂಬಿಕ ಹಿಂಸೆಗಳು ಹೆಚ್ಚಾಗಿ ದ ಕುಟುಂಬದಲ್ಲಿ ವರದಕ್ಷಿಣೆಗಾಗಿ ಅಥವಾ ಮತ್ತು ಅಣ್ಣ ತಮ್ಮಂದಿರ ಜಗಳ ಮತ್ತು ತಂದೆ ತಾಯಿಗಳನ್ನು ನೋಡಿಕೊಳ್ಳದಿರುವುದು ಈ ರೀತಿಯ ಸಮಸ್ಯೆಗಳನ್ನು ನಾವು ಕೂಡ ಕಾಣಬಹುದು ಇಂತಹ ಸಮಸ್ಯೆಗಳನ್ನು ಹೋಗಲಾಡಿಸಲು ನಮ್ಮ ತುಮಕೂರು ಜಿಲ್ಲೆಯ ನಾಯಕರು ಅಂದರೆ ಶಾಸಕರು ಒಂದಷ್ಟು ಬಿಗಿ ಬಂದೋಬಸ್ತ್ ಕಾರ್ಯಕ್ಕ ಕಾರ್ಯಗಳನ್ನು ಮಾಡಬೇಕು ಏನೆಂದರೆ ಹೆಚ್ಚಾಗಿ ಜನರಿಗೆ ಪ್ರೈವೇಟ್ ವ ಅಂದರೆ ತಮ್ಮ ಸ್ವಂತ ವಾಹನಗಳನ್ನು ಬಳಸುವುದನ್ನು ಕಡಿಮೆ ಮಾಡಿ ಹೆಚ್ಚಾಗಿ ಸರ್ಕಾರಿ ವಾಹನಗಳನ್ನು ಬಳಸಿ ಮತ್ತು ಎಷ್ಟು ಯಾವ ಕೆಲಸಕ್ಕೆ ಬೇಕೋ ಆ ಕೆಲಸಕ್ಕೆ ಅಷ್ಟೇ ವಾಹನಗಳನ್ನು ಬಳಸಿಕೊಳ್ಳಿ ಸುಮ್ಮ ಅಂದರೆ ಯಾ ದಿನಂಪ್ರತಿ ಸುಮ್ಮನೆ ವಾಹನಗಳಲ್ಲಿ ಅಡ್ಡಾಡುವುದು ಸುಮ್ಮನೆ ತಿರುಗಾಡುವುದು ಈ ರೀತಿ ಕೆಲಸಗಳನ್ನು ಮಾಡಬಾರದೆಂದು ಜನರಲ್ಲಿ ಒಂದಷ್ಟು ಮನ ಮುಟ್ಟುವಂತೆ ಕೆಲಸವನ್ನು ಮಾಡಬೇಕು ಮತ್ತು ಪೊಲೀಸರಿಗೆ ಒಂದಷ್ಟು ಒಳ್ಳೆಯ ಅಂದರೆ ಸೌಲಭ್ಯವನ್ ನೀಡಬೇಕು ಅಂದರೆ ಪೊಲೀಸರಿಗೆ ಈ ಕೊಲೆಗಳು ಆಗದೆ ಮತ್ತು ಮನೆ ಕೌಟುಂಬಿಕದಲ್ಲಿ ಜಗಳಗಳು ಆಗದೇ ಇದ್ದ ಈ ರೀತಿಯ ಒಂದಷ್ಟು ಕ್ರಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಸೂಚನೆಗಳನ್ನು ನೀಡಬೇಕು ಈ ರೀತಿಯ ಮಾಡೋದರಿಂದ ಎಲ್ಲಾ ಜಿಲ್ಲೆಯಲ್ಲಿ ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲು ಕೂಡ ಒಳ್ಳೆಯ ಒಂದಷ್ಟು ಸುಧಾರಣೆಗಳ್ನ ತರಬೋದು